ಯಾರು ಹೇಳಿ ಹೌದೂ ಯಾರಪ್ಪ ನ್ ಯಾರಮ್ಮ ನೀವು ಹಾಂ ಏನು ಹೆಸ್ರು ಏನು ಹೆಸರು ಹಾಂ ಹೇಳಮ್ಮ ಏನು ಸಮಸ್ಯೆ ಅಮ್ಮ

ಹೌದಾ ಯಾವ ಯಾವ ಶಾಲೆ ಅಂದಿರಿ ನಿಮ್ಮದು ಹಾಂ ಹಾಂ ಅದೇ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ ಹಾಂ ಮೇಯ್ನ್ ರೋಡಲ್ಲಿ ಅದಾ

ಅಲ್ಲಮ್ಮ ಇಷ್ಟೊಂದು ತೊಂದರೆ ಇಟ್ಟುಕೊಂಡು ಸರಿ ಸರಿ ಇಷ್ಟೆಲ್ಲ ತೊಂದರೆ ಇಟ್ಟುಕೊಂಡು ನಿಮ್ಮ ಟೀಚರ್ಸ್ ಆಗ್ಲಿ ಅಥವಾ ಪ್ರಿನ್ಸಿಪಲ್ ಆಗಲಿ ಯಾರೂ ಏನೂ ಹೇಳೇ ಇಲ್ವಲ್ಲ ನಮ್ಮ ಗಮ್ನಕ್ಕೆ ತಂದೇ ಇಲ್ಲವಲ್ಲ ಏನಾಗ್ತಾ ಇದೆ ನಿಮಗೆ ಅಂದರೆ ಕ್ಲಾಸಲ್ಲಿ ಕರೆಂಟಿಲ್ಲ ಅಂತನಾ ಅಂದರೆ ಸ್ಮಾರ್ಟ್ ಕ್ಲಾಸ್ಗೆಲ್ಲ ಕೇಳಕ್ಕೆ ಆಗ್ತಾ ಇಲ್ಲ ಅಂತನಾ ನೀವು

ಸರಿ ಸರಿ ನಾನು ನಿಮ್ಮ ಹೆಚ್ ಎಮ್ ಜೊತೆ ಮತ್ತು ಸ್ಟಾಫ್ ಜೊತೆ ಮಾತಾಡ್ತೀನಮ್ಮ ಆಯಿತಾ ಮಕ್ಳಿಗೆ ಇಷ್ಟು ತೊಂದರೆ ಇಟ್ಟುಕೊಂಡು ಅವ್ರು ಹೇಗೆ ಸುಮ್ಮನೆ ಇದ್ದಾರೆ ಅಲ್ಲವಾ ಸರಿ ಸರಿ

ಸರಿ ಸರಿ ಆಯಿತಮ್ಮ ಹಾಂ ನೀವು ಹೇಳಿದ್ದೀರ ನನ್ನ ಗಮ್ನಕ್ಕೆ ತಂದಿದ್ದೀರ ನಾನು ಈ ಕೂಡಲೇ ಸಂಬಂಧಪಟ್ಟವ್ರಿಗೆ ಹೇಳಿ ವ್ಯವಸ್ಥೆ ಮಾಡ್ಸಿಕೊಡ್ತೀನಿ ಫೋನ್ ಮಾಡಿದಕ್ಕೆ ಧನ್ಯವಾದಗಳು ಅಮ್ಮ ಹ್ಞೂ ಆಯ್ತು ಆಯಿತು ಓಕೆ ಓಕೆ ತ್ಯಾಂಕ್ಸ್